ನಾ ಇರೋದು ಬೀದರ್ನಾಗ ಬೀದರ್ನಾಗ ಉಸ್ಮಾನ್ಗಂಜ್ ಗಾಂಧಿಗಂಜ್ ಶಿವಾಯಿಗಾದಾ ವೆಂಕಟೇಶ್ವರ್ ಅಂತ ಸಣ್ಣ ಸಣ್ಣವು ಏನವ ಅಂದ್ರೆ ರಿಟೇಲ್ ಹೋಲ್ಸೇಲ್ ಮಾರ್ಕೆಟದ ಆ ಮಾರ್ಕೆಟ್ನಾಗ ನಮಗೆ ಬೇಕಾಗಿನಂಗ ಹೆಂಗೆ ಅನುಕೂಲ ಆಗಂತ ರೇಟಿರ್ತದೆ ನಮಗೆ ಜಾಸ್ತಿ ದುಡ್ಡು ಇರಲ್ಲ ಕಡಿಮೆ ದುಡ್ಡಿನಾಗೆ ನಮಗೆ ಭಾಳಷ್ಟು ಒಳ್ಳೆದು ದವಸ ಧಾನ್ಯಗಳು ಸಿಕ್ತಾವೆ ಅದ್ರಾಗ ದವಸ ಧಾನ್ಯಗಳರ ಭಾಳ ಚಂದ ಸಿಕ್ತವೆ ಮತ್ತು ನಂಬಲ್ಲಿ ತರಕಾರಿಗಳು ಸಿಕ್ತವೆ ತರ್ಕಾರಿಗಳು ಭಿ ಓಲ್ಡ್ ಸಿಟಿ ಅಂತದ ನಂಬಲ್ಲಿ ಆ ಓಲ್ಡ್ ಸಿಟಿದಾಗ ತರಕಾರಿಗಳು ಭಾಳಷ್ಟು ಮಾರ್ಕೆಟ್ನಾಗ ಸಿಕ್ತವೆ ಒಳ್ಳೊಳ್ಳೆ ತರಕಾರಿ ಎಲ್ಲ ಥರದ ತರಕಾರಿ ಫ್ರೆಶ್ಶಾಗಿರೊಂಥ ತರ್ಕಾರಿಗಳು ನಮ್ಗೆ ಆ ಮಾರ್ಕೆಟ್ನಾಗ ಸಿಗ್ತಾವೆ ಆ ಮಾರ್ಕೆಟ್ಗೆ ಹೋಗಿ ಎಲ್ಲರೂ ತೊಕೊಂಡ್ ಬರ್ತಾರೆ ಯಾಕಂದ್ರೆ ಒಳ್ಳೆ ತರಕಾರಿ ಸಿಕ್ತದೆ ಫ್ರೆಶ್ ತರಕಾರಿ ಸಿಕ್ತದೆ ಮತ್ತು ಕಡಿಮೆ ದರದಾಗ ಸಿಕ್ತದೆ ಯಾಕಂದ್ರೆ ಹೋಲ್ಸೇಲ್ ಇರ್ತದಲ್ಲ ಅದಕ್ಕೆ ಆ ಮಾರ್ಕೆಟು ಮುಂಜಾನೆ ಆರು ಗಂಟೆಗೆ ಓಪನ್ನಾಯ್ತದ ನಾವು ಮುಂಜಾನೆ ಆರು ಗಂಟೆಗೆ ಹೋದರ್ನೂ ನಮ್ಗೆ ಸಿಗ್ತವೆ ಎಲ್ಲ ಥರದ ಹಣ್ಣುಗಳು ಭಿ ನಮಗೆ ಸಿಗ್ತಾವೆ ಅದೇ ಮಾರ್ಕೆಟ್ನಾಗ ಓಲ್ಡ್ ಸಿಟಿ ಅನ್ನೋ ಮಾರ್ಕೆಟ್ನಾಗೆ ಎಲ್ಲ ಥರದ ಹಣ್ಣುಗಳು ಭಿ ನಮಗೆ ಹೋಲ್ಸೇಲ್ನಾಗ ಸಿಗ್ತವೆ ಮತ್ತು ಎಲ್ಲ ಲೋಕಲು ಕೆಮಿಕಲ್ ಫ್ರೀ ಕೆಮಿಕಲ್ ಯಾವುದೇ ಪೆಸ್ಟಿಸೈಡ್ಸ್ ಕೆಮಿಕಲ್ ಹಾಕಲ್ದಂಥ ಪ್ರಾಡಕ್ಟ್ಗಳು ನಮಗೆ ದವಸ ಧಾನ್ಯಗಳು ತರ್ಕಾರಿಗಳು ಸಿಕ್ತವೆ ಮತ್ತು ನಾವು ನಮ್ಮ ಬೀದರ್ ಕಡೆ ಏನು ಮಾಡ್ತೀವಿ ಅಂದ್ರೆ ಎಲ್ಲಿ ಸ್ವಲ್ಪ ಜಾಗ ನಮಗೆ ಸಿಕ್ತದೆ ನಮ್ಮದು ಜಾಗನಾಗ ನಮ್ಮದು ಪ್ರಾಪರ್ಟಿದಾಗ ನಮ್ಮನೆ ಹಿಂದೆ ಮುಂದೆ ಅಂಗಳಾಗ ಏನು ಮಾಡ್ತೀವಿ ಅಂದ್ರೆ ಥೊಡೆ ಏನಾರು ತರಕಾರಿ ಹಾಕ್ತಿವಿ ಟೊಮಟ ಹಾಕ್ತಿವಿ ಮೆಣ್ಸಿನ್ಕಾಯಿ ಹಾಕ್ತಿವಿ ಕರಿಬೇವು ಗಿಡ ಹಾಕ್ತಿವಿ ಮಾನ್ಕಾಯಿ ಗಿಡ ಹಾಕ್ತಿವಿ ಲಿಂಬೆಕಾಯಿ ಗಿಡ ಹಾಕ್ತಿವಿ ಕೊತ್ಮೀರ್ ಪುದೀನ ಅಲ್ಲಾ ಹಿಂಗೆಲ್ಲಿ ಸಿಗುತ್ತೋ ಅಲ್ಲಿ ಥೊಡೆ ಥೊಡೆ ತರಕಾರಿ ಹಾಕಿ ನಾವು ಬೆಳೆಸ್ತೇವೆ ಬೆಳೆಸಿ ಅದರ್ಲಿಂದ ಭಿ ನಾವು ಉಪಯೋಗ ಮಾಡ್ತೆವೆ ಆಮೇಲೆ ಆನ್ಲೈನ್ಸ್ ಆನ್ಲೈನ್ ಆನ್ಲೈನ್ ಭಿ ಏನೇನೋ ಬಿಗ್ ಬಾಸ್ಕೆಟಂತ ಆ ಬಾಸ್ಕೆಟಂತ ಈ ಬಾಸ್ಕೆಟಂತ ಏನೇನೋ ಮಾರ್ಕೆಟ್ಗಳು ಹೊಂಟಾವ ಆರ್ಡ್ರ್ ಮಾಡಿದ್ರೆ ಮನೆ ತನಕ ಬರ್ತವೆ ಅಂತಾರ ಬಟ್ ಅದ್ರಾಗೆಲ್ಲ ಏನು ಪೆಸ್ಟಿಸೈಡ್ಸ್ ಅಂಬೋದು ಮದ್ದು ಹೊಡಿತಾರೆ ಮದ್ದು ಹೊಡ್ದು ಅದಕ್ಕೆ ವರ್ಷಾನುಗಟ್ಲೇ ಫ್ರೆಶ್ ಇರೋ ಹಂಗೆ ಅವಕ್ಕೆ ಅಷ್ಟು ಮದ್ದು ಹೊಡ್ದು ಮಟ್ಟಿ ಇಡ್ತಾರೆ ಅಂತವ್ರ್ ಮೇಲೆ ನಮಗೆ ಭರೋಸಾ ಇರಲ್ದು ಯಾಕಂದ್ರೆ ಅದರಾಗ ತೋಲು ಕೆಮಿಕಲ್ಗಳು ರಾಸಾಯನಿಕಗಳು ರಾಸಾಯನಿಕ ವಸ್ತುಗಳು ಅದಕ್ಕೆ ಹಾಕಿ ಅದು ಫ್ರೆಶ್ ಇರೋ ಹಂಗೆ ತಾಜಾ ಇರೋ ಹಂಗೆ ಮಾಡ್ತಾರೆ ಅಂಥದ್ದು ನಾವು ತಿಂದೆವು ಅಂದ್ರೆ ನಮಗೆ ಏನು ಭಿ ಅದರ್ಲಿಂದ ಫಾಯ್ದ ಆಗಲ್ದು ಏನು ಭಿ ನಮ್ಗಿಲ್ಗ ಅದರ್ಲಿಂದ ಉಪಯೋಗ ಇಲ್ಲ ಅಂತ ಅದಕ್ಕೆ ನಮಗೆ ಆನ್ಲೈನ್ ಶಾಪಿಂಗ್ ಅಂಬದು ಇಷ್ಟ ಇಲ್ಲ ಅದಕ್ಕೆ ನಾವು ಲೋಕಲ್ ಮಾರ್ಕೆಟ್ ಯಾವುದಿರ್ತದೋ ಅಲ್ಲಿ ಹೋಗಿ ತಕೊಂಡಿ ಬರ್ತೆವೆ ಅದಕ್ಕೆ ಅವೆ ಇಲ್ಲ ಅಂತಿಲ್ಲ ಇಲ್ಲಿ ಎಲ್ಲಿ ತರ್ಕಾರಿಗಳು ಇವೆಲ್ಲ ಸಿಗಲ್ಲವೊ ದವಸ ಧಾನ್ಯಗಳು ಸಿಗಲ್ಲವೊ ಅಂತವ್ರಿಗಿ ಇದು ಆನ್ಲೈನು ಚಂದದ ಬಟ್ ನಮ್ಮಂದ್ರ ಖರೆ ಬಟ್ಟ ಆದ್ರೆ ನಂಬಲ್ಲಿ ನಮ್ಮ ಬೀದರ್ನಾಗ ನಾವು ನಮ್ಮ ಮಣ್ಣಿನಾಗ ಎಲ್ಲ ಬೆಳೆಸ್ತೇವೆ ನಮ್ಮ ಕಣ್ಣ ಮುಂದೆ ಬೆಳೆಸ್ತೇವೆ ಯಾವುದೇ ರಾಸಾಯನಿಕ ವಸ್ತುಗಳು ಯೂಸ್ ಮಾಡಲ್ದಂಗ ಗೊಬ್ ಮನೆಯಲ್ಲೇ ಗೊಬ್ಬರ್ಗಳು ತಯಾರು ಮಾಡಿ ನಾವು ಎಲ್ಲ ತರ್ಕಾರಿಗಳು ಏನು ಮಾಡ್ತೇವೆ ಬೆಳೆಸ್ತೇವೆ ಅಂಥವು ಒರಿಜಿನಲು ನಾವು ತಿನ್ನಬೇಕು ಅಂತ ಹಂಗೆ ಬಳಸಿ ಒಳ್ಳೆದೆಲ್ಲ ನಮಗೆ ಸಿಕ್ತವೆ ಅದಕ್ಕೆ ನಾವು ಆನ್ಲೈನ್ ಶಾಪಿಂಗ್ ಅಂಬದು ಮಾಡಲ್ಲೇವು